ನಂದು ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ಏನಂದ್ರೆ ಒಂದು ಆನ್ಲೈನ್ ಶೂ ಆರ್ಡರ್ ಮಾಡಿದ್ದು ನಾನು ಅದು ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಪೂಮಾ ಕಂಪ್ನಿದು ಅಂತ ಅಂದ್ಕೊಂಡಿದ್ದೆ ಯಾಕೆಂದರೆ ಅದರ ಮೇಲೆ ಬರೆದಿತ್ತು ಪೂಮಾ ಅಂತ ಹೊಸದು ಅದರ ರೇಟ್ ಎಷ್ಟಿತ್ತು ಅಂತಂದರೆ ಐದು ಸಾವಿರದ ಐನೂರಿತ್ತು ಆಮೇಲೆ ಅದು ಆಫರ್ನಾಗ ಆ್ಯಕ್ಚುವಲ್ ರೇಟ್ ಹತ್ತು ಸಾವಿರ ಇತ್ತು ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಆಫ್ ಅಂಥೇಳಿ ಐದು ಸಾವಿರದ ಐನೂರು ಅಂಥೇಳಿ ವೆಬ್ಸೈಟ್ನಾಗ ತೋರ್ಸಕತ್ತಿತ್ತು ಹೀಗಾಗಿ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಅದು ನೋಡಿ ಈ ಪ್ರಾಡಕ್ಟ್ ಚಲೋ ಇದ್ದಿರಬೇಕಪ್ಪಾ ಅಂಥೇಳಿ ನಾವು ಆನ್ಲೈನ್ ಆರ್ಡರ್ ಮಾಡೀವಿ ಮತ್ತದು ಆನ್ಲೈನ್ ಅಂತಂದ್ರೆ ಕ್ಯಾಶ್ ಆನ್ ಪೇಮೆಂಟ್ ಅಲ್ಲ ನೆಟ್ ಬ್ಯಾಂಕಿಂಗ್ ಮಾಡೀವಿ ಸೊ ಹೀಗಾಗಿ ಅದು ಆರ್ಡರ್ ಮಾಡಿದೆವು ಮಾಡಿ ನಮಗದು ಐದು ದಿವಸದಾಗ ಬರ್ತದ ಅಂತ ಹೇಳಿದ್ದರು ಬಟ್ ಐದು ದಿವಸದಾಗ ಬಂದಿಲ್ಲದು ಹದಿನೈದು ದಿನ ಆಯಿತು ಹದಿನೈದು ದಿನ ಆದಮೇಲೆ ಬಂತು ಬಂದಾಗ ನಾವು ತಕೊಂಡಿವಪ್ಪಾ ತಗೊಂಡು ಓಪನ್ ಮಾಡ್ತೀವಿ ಅದು ನೋಡಿ ತಕ್ಷಣನೇ ಅನ್ನಿಸ್ತು ಯಾಕೋ ಇದು ಡೂಪ್ಲಿಕೇಟ್ ಅದಪ್ಪಾ ಅಂತ ಬಟ್ ಅಂದ್ರೂನು ಏನು ಮಾಡಿದೆ ಸ್ವಲ್ಪ ಹಾಕ್ಕೊಂಡು ನೋಡ್ಯಾರಪ್ಪಾ ಅಂಥೇಳಿ ಹಾಕ್ಕೊತೀವಿ ನಾನು ಏಳು ಸೈಜಿಂದು ಆಡರ್ ಮಾಡಿದ್ದೆ ಇಲ್ಲಿ ಬಂದಿದ್ದು ಎಂಟು ಸೈಜಿಂದು ಏನು ಮಾಡೋಕ್ಕಾಗತ್ತೆ ಆಮ್ಯಾಗ ಏನಂತಂದರೆ ನೋಡೋಣಪ್ಪಾ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಟ್ರೈ ಮಾಡೋಣ ಅಂಥೇಳಿ ಅದರದ್ದು ಏನು ಫೋಟೊ ಆನ್ಲೈನ್ನಾಗ ತೋರ್ಸತ್ತಿರೊ ಅದು ರಿಯಾಲಿಟಿದಾಗ ನೋಡಿದ್ರೆ ಪೂರ ಬೇರೆನೇ ಇತ್ತು ಸೊ ಎಷ್ಟು ತಲೆ ಖರಾಬಾಯ್ತು ಅದು ಶೂಸ್ ನೋಡ್ತಿಲಿಕ್ಕೆ ಯಾಕಾರಪ್ಪಾ ಇದು ಆಡರ್ ಮಾಡೀನಿ ಒಮ್ಮೆಗೆ ಐದೂವರೆ ಸಾವಿರ ರೂಪಾಯಿ ಖರ್ಚಾಯ್ತು ಅದೇ ನಾನು ಆನ್ಲೈನ್ನಾಗ ತಗೊಳ್ಳೋ ಬದಲು ಒಂದು ಅಂಗಡಿಗೆ ಹೋಗಿ ಕಾಲಾಗ ಹಾಕ್ಕೊಂಡು ತಗೊಂಡ್ರ ಎಷ್ಟು ಭಾರಿ ಸಿಗ್ತಿತ್ತು ಒಂದ್ರೂಪಾಯಿ ಹೆಚ್ಚು ಕಡಿಮೆ ಆಯ್ತಿತ್ತೇನೋ ಬಟ್ ನಮಗೆ ಯಾವುದು ಇಷ್ಟ ಇತ್ತು ನಾವು ಕಲರ್ ಗಿಲರ್ ನೋಡಿ ತಗೋಬೋದಿತ್ತೇನೋ ಅಂಥೇಳಿ ಬಹಳ ಪಶ್ಚಾತ್ತಾಪ ಆಯಿತು ಸೊ ಹೀಗೆಲ್ಲ ನೋಡ್ದರ ಬಹಳ ಬೇಜಾರು ಆಯ್ತು ರೊಕ್ಕ ಹೋಗಲ್ರೀ ಬಟ್ ಏನೋ ಒಂದು ಆಸೆ ಇಟ್ಟುಕೊಂಡು ಅದು ಪ್ರಾಡಕ್ಟ್ ಏನೋ ನಾವು ಚಲೋ ಅದ ಅಂಥೇಳಿ ತರಿಸ್ದೇವು ಭಾರಿ ಬೇಜಾರಾಯಿತು ಆಮ್ಯಾಗ ನಾವೇನು ಮಾಡಿದ್ವಿ ಕಸ್ಟಮರ್ ಕೇರಿಗೆ ಫೋನ್ ಮಾಡಿದ್ವಿ ಫೋನ್ ಮಾಡಿ ಎಕ್ಸ್ಚೇಂಜ್ ಮಾಡ್ರಪ್ಪಾ ಇದು ನಾ ಹೇಳಿದ್ದ ಪ್ರಾಡಕ್ಟ್ ಅಲ್ಲಿದು ಇದು ಕಲರ್ ಬೇರೆ ಎಲ್ಲ ಬೇರೆ ಅಂತ ಅವರಂತಾರೆ ಇಲ್ರೀ ಅದೇ ಅದ ನೀವು ಹೇಳಿದ್ದು ಅದೇ ಅದ ನೀವು ಅಂತ ಅವಾಗಿನ್ನು ಎಕ್ಸ್ಚೇಂಜ್ ಅದೆಲ್ಲ ಇದ್ದಿದ್ದಿಲ್ಲ ಸೊ ಹೀಗಾಗಿ ಭಾರಿ ಮೋಸ ಹೋದ್ವಿ ರೊಕ್ಕಕ್ಕೆ ರೊಕ್ಕವೂ ಹೋಯಿತು ಆ ಕಡೆ ಚಲೋ ಉಟ್ಕೊಳ್ಳೋಕೂ ಆಗಿಲ್ಲ ಆಮ್ಯಾಗ ಹೇಗೋ ತಕೊಂಡೀವಿ ಅಂಥೇಳಿ ಯೂಸ್ ಮಾಡಿದೆವು ಯೂಸ್ ಮಾಡಿ ಒಂದು ಎರಡು ದಿವ್ಸಕ್ಕೆ ಮಳೆಯಾಯ್ತು ನಮ್ಮೂರಾಗ ಮಳೆಯಾಗ ನಡ್ಕೊಂಡು ಹೋಗಾರ ಮನಿಕ್ಕಿನೇ ಶೂಸ್ ಅಲ್ಲೇ ಬಿಚ್ಚಿ ಹೋದವು ಆಯಿತು ಅಲ್ಲೇ ಬಿಸಾಕಿ ಬರಿಗಾಲಿಂದ್ ನಡ್ಕೊತಾ ಸೀದಾ ಮನೆಗೆ ಬಂದ್ವಿ ಆಮ್ಯಾಗ ಅನ್ನಿಸ್ತು ಇನ್ನೊಂದ್ಸರಿ ಶೂಸ್ ಆನ್ಲೈನ್ ಯಾವತ್ತಿಗೂ ತರಿಸ್ಬಾರ್ದಪ್ಪಾ ಏನು ತಗೊಂಡ್ರುನೂ ಅಂಗಡಿಗೆ ಹೋಗಿಯೇ ದುಖಾನಕ್ಕೆ ಹೋಗಿಯೇ ತಗೋಬೇಕು ಇಲ್ಲಾಂದ್ರೆ ಭಾರಿ ಮೋಸ ಆಗ್ಬಿಡ್ತದೆ ಹಿಂಗಾಗಿ ನನಗೇನೋ ಅದು ಇನ್ನೊಂದ್ಸರಿ ಆ ಶೂಸಾಗಲಿ ಏನೇ ಆಗಲಿ ಆನ್ಲೈನ್ನಾಗ ತರಿಸ್ಬಾರ್ದಪ್ಪಾ ಅಷ್ಟೊಂದು ಹೇಟ್ ಆಗ್ಬಿಟ್ಟಾವ ಏನು ಮಾಡೋದು ನೋಡ್ರಿ ಈಗ ಸೊ ಹೀಗಾಗಿ ಅದು ಒಂಥರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾಕೆಂದರೇ ಆವಾಗೆಲ್ಲಾ ರೊಕ್ಕ ಬಿ ಇರ್ತಿದ್ದಿಲ್ಲ ಬಟ್ ಅಷ್ಟೊಂದು ಕಾಸ್ಟ್ಲಿ ನಾ ಭಾಳ ಖುಷಿಯಿಂದ ಪೂಮಾಪ್ಪಾ ನಮ್ಮೂರಾಗ ಯಾರ ಕಡೆ ಇಲ್ಲ ನಾ ಒಬ್ಬನ ಕಡೇನೇ ಅದ ಅಂಥೇಳಿ ನಾ ತಗೊಂಡೆ ಅದು ಇದರ ಫುಲ್ ಕಷ್ಟ ಬಂದೋಯ್ತು